ಸಾಮಾಜಿಕ ಮೌಲ್ಯಗಳು ನೈತಿಕ ಮೌಲ್ಯಗಳು ಹಾಗೂ ಜೀವನ ಹೇಗೆ ನಡೆಸಬೇಕು ಅಂತಕ್ಕಂಥ ಸಾತ್ವಿಕ ಮೌಲ್ಯಗಳನ್ನು ಅದರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಬರೆಯೋದಕ್ಕೆ ನನಗೆ ತುಂಬ ಇಷ್ಟ ಏಕೆಂದರೆ ಸಮಾಜದಲ್ಲಿ ಇವತ್ತು ಎಲ್ಲ ಇದೆ ವಿದ್ಯೆ ಇದೆ ಹಣ ಇದೆ ಆಸ್ತಿ ಅಂತಸ್ತು ಎಲ್ಲ ಇದೆ ಆದರೆ ಆದರೆ ನೈತಿಕ ಮೌಲ್ಯಗಳು ತುಂಬ ಕುಸಿಯುತ್ತಿರುವಂತ ಸನ್ನಿವೇಶದಲ್ಲಿ ಆ ಒಂದು ವಿಷಯದ ಬಗ್ಗೆ ಹೆಚ್ಚು ಜನಕ್ಕೆ ತಿಳುವಳಿಕೆ ನೀಡಿಕ್ ನೀಡುವುದಕ್ಕೆ ನನಗೆ ಇಷ್ಟ